ನಾವು ಹಬ್ಬಗಳನ್ನ ದಕ್ಷಿಣ ಭಾರತದ್ದನ್ನು ಆಚರಿಸ್ತೇವೆ ವರ್ಷದಲ್ಲಿ ಸುಮಾರು ಹಬ್ಬಗಳಿರುತ್ತವೆ ವರ್ಷದ ಜನವರಿ ತಿಂಗಳಲ್ಲಿ ಜನವರಿ ಫಶ್ಟು ಹೊಸ ವರ್ಷ ಅಂದು ನಾವೆಲ್ಲರೂ ಕೂಡಿ ಒಟ್ಟಿಗೆ ಹೊರ್ಗಡೆ ದೇವಸ್ಥಾನಗಳಿಗೆ ಹೋಗ್ತೀವಿ ಮನೆಯಲ್ಲಿ ಸಿಹಿ ಊಟಗಳನ್ನ ಮಾಡ್ತೀವಿ ಒಂದನೇ ತಾರೀಖು ವರ್ಷದ ಮೊದಲನೇ ದಿನ ಅಂತ ಆಚರಿಸ್ತೀವಿ ಅದು ಆದ ಮೇಲೆ ಅದಾದ ನಂತರ ಸಂಕ್ರಾಂತಿ ಬರುತ್ತೆ ಹದಿನೈದನೇ ತಾರೀಕು ಸಂಕ್ರಾಂತಿ ಹೊಸ ವರ್ಷದಲ್ಲಿ ಪೊಂಗಲ್ ಅಡುಗೆ ಮಾಡಿ ಪಾಯಸ ಮಾಡಿ ಸಂಕ್ರಾಂತಿ ಆದ್ಮೇಲೆ ತಿಂಗ್ ಜನವರಿ ತಿಂಗಳ ಕೊನೆಯಲ್ಲಿ ರಥಸಪ್ತಮಿ ಬರುತ್ತೆ ರಥಸಪ್ತಮಿಯಲ್ಲಿ ನಾವು ಊರಿನ ಜಾತ್ರೆ ರಂಗನಾಥನ ದಕ್ಷಿಣ ಭಾರತದ ಶ್ರೀರಂಗಪಟ್ಟಣದಲ್ಲಿ ರಂಗನಾಥನ ಉತ್ಸವ ತೇರು ನಡೆಯುತ್ತೆ ಆ ತೇರಿಗೆ ನಾವು ನೆಂಟರಿಷ್ಟಗಳ್ನೆಲ್ಲ ಕರ್ದು ಅಡ್ಗೆಗಳು ಮಾಡಿ ಹಬ್ಬಕ್ಕಿದೆ ತುಂಬ ಜನಗಲನ್ನೆಲ್ಲ ಕರೆದು ಒಳ್ಳೊಳ್ಳೆ ಅಡುಗೆ ಬಾತು ಸ್ವೀಟು ಪಲ್ಯ ಎಲ್ಲ ಅನ್ನ ಸಾಂಬಾರು ಮೊಸರು ಎಲ್ಲ ಊಟಕ್ಕೆ ಕೊಟ್ಟು ದೊಡ್ಡದಾಗಿ ಜಾತ್ರೆ ಮಾಡ್ತೇವೆ ಊರಿನಲ್ಲಿ ತೇರು ಎಳೀತಾರೆ ದೊಡ್ಡ ಜಾತ್ರೆ ಆಗುತ್ತೆ ಶ್ರೀರಂಗಪಟ್ಟಣದಲ್ಲಿ ಅದಾದ ನಂತರ ಶಿವರಾತ್ರಿ ಬರುತ್ತೆ ಶಿವರಾತ್ರೀಲಿ ಶಿವನ ದೇವಸ್ಥಾನ ಇದೆ ನಮ್ಮ ಶ್ರೀರಂಗಪಟ್ಟಣದಲ್ಲಿ ಶಿವನ ದೇವಸ್ಥಾನದಲ್ಲಿ ತುಂಬ ಅಭಿಷೇಕ ಎಲ್ಲ ನಡೆಯುತ್ತೆ ರಾತ್ರಿಯೆಲ್ಲ ಅಭಿಷೇಕ ಆಗುತ್ತೆ ಒಂದು ದಿನದಲ್ಲಿ ಐದು ಐದು ಸಾರಿ ಶಿವರಾತ್ರೀಲಿ ಅಭಿಷೇಕ ಮಾಡ್ತಾರೆ ರಾತ್ರಿಯೆಲ್ಲ ಅಲ್ಲಿ ಜಾಗರಣೆ ಇರೋವ್ರು ಇರ್ತಾರೆ ದೇವರ ದರ್ಶನಕ್ಕೆ ಹೋಗ್ತಾರೆ ಇಡೀ ಕುಟುಂಬದವರೆಲ್ಲ ಊರಿನವ್ರೆಲ್ಲ ಶಿವನ ದರ್ಶನ ಮಾಡ್ತಾರೆ ಶಿವರಾತ್ರೀಲಿ ಶಿವರಾತ್ರಿ ಆದ ಮೇಲೆ ಯುಗಾದಿ ಬರುತ್ತೆ ಯುಗಾದಿಯಲ್ಲಿ ನಮ್ಮಲ್ಲಿ ಬೇವು ಬೆಲ್ಲ ತಿಂದು ಒಬ್ಬಟ್ಟು ಅಡುಗೆ ಮಾಡಿ ಮಾವಿನಕಾಯಿ ಚಿತ್ರಾನ್ನ ಮಾಡಿ ಮಾರನೆಗೆ ನಾನ್ ವೆಜ್ಜು ಖಾರ ಊಟ ಮಾಂಸದ ಊಟ ಮಾಡಿ ಹೊಸ ಬಟ್ಟೆಗಳನ್ನೆಲ್ಲ ತೊಟ್ಟು ದೇವಸ್ಥಾನಗಳಿಗೆಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡು ಹಬ್ಬನ ತುಂಬ ಸಡಗರವಾಗಿ ಆಚರಿಸ್ತಾರೆ ಯುಗಾದಿ ಆದ್ಮೇಲೆ ಉಪವಾಸದ ಹಬ್ಬ ಅಂತ ಬರುತ್ತೆ ಉಪವಾಸದ ಹಬ್ಬದಲ್ಲಿ ಹೊಸದಾಗಿ ಮದುವೆಯಾದ ಹುಡುಗಿ ಮನೆಯವ್ರು ಹುಡುಗನ ಮನೆಗೆ ಫಲಹಾರದ ಫಲಹಾರ ಅಂದರೆ ಪ್ರತಿಯೊಂದು ಅಡುಗೆ ಸಾಮಾನುಗಳು ತರಕಾರಿ ಹಣ್ಣುಗಳು ಅಕ್ಕಿ ಬೇಳೆಯಿಂದ ಎಲ್ಲ ಸಾಮಾನುಗಳನ್ನೂ ಕಳಿಸ್ಕೊಡ್ತಾರೆ ಉಪವಾಸದ ಹಬ್ಬಕ್ಕೆ ಎಂದು ಗಾಳಿಪಟ ಎಲ್ಲ ಗಾಳಿಪಟಗಳನ್ನೆಲ್ಲ ಹಾರಿಸ್ತಾರೆ ಉಪವಾಸ ಹಬ್ಬದಲ್ಲಿ ಎಡೆ ಇಡೋವ್ರು ಇಡ್ತಾರೆ ಹಿರೀಕರಿಗಳಿಗೆ ಎಡೆ ಹಿಟ್ಟು ಜನಗಳನ್ನೆಲ್ಲ ಕರೆದು ಒಳ್ಳೊಳ್ಳೆ ಅವ್ವ ಹ ತಿಂಡಿಗಳೆಲ್ಲ ಮಾಡಿ ಮಾಮುಲಿ ಚಕ್ಕುಲಿ ನಿಪ್ಪಟ್ಟು ಕೋಡುಬಳೆ ಕರ್ಜಿಕಾಯಿ ಕಜ್ಜಾಯ ಚಿಕಿನುಂಡೆ ಹಾಗೆ ತಿಂಡಿಗಳೆಲ್ಲ ಮಾಡಿ ಹೊರಗಡೆಯಿಂದಲ್ಲ ಸ್ವೀಟುಗಳು ಹಣ್ಣುಗಳು ಎಲ್ಲ ತಗೊಂಡ್ಬಂದು ಅನ್ನ ಸಾರು ಬಾತು ಪಾಯಸ ಇದನ್ನೆಲ್ಲ ಮಾಡಿ ಎಡೆ ಹಿಟ್ಟು ಉಪವಾಸ ಹಬ್ಬನ ತುಂಬ ವಿಜೃಂಭಣೆಯಿಂದ ಜ ನೆಂಟರಿಷ್ಟಗಳನ್ನೆಲ್ಲ ಕರ್ದು ಊರ್ನಲ್ಲಿ ಬೇಕಾದವ್ರನ್ನೆಲ್ಲ ಕರೆದು ಹಬ್ಬನ ಆಚರಿಸ್ತಾರೆ ಉಪವಾಸ ಹಬ್ಬ ಆದಮೇಲೆ ಶ್ರಾವಣ ಮಾಸ ಬರುತ್ತೆ ಶ್ರಾವಣ ಮಾಸದಲ್ಲಿ ನಾಲ್ಕು ವಾರಗಳಿರುತ್ತವೆ ಶನಿವಾರ ಶ್ರಾವಣ ಶನಿವಾರ ಅಂತ ಶ್ರಾವಣ ಮಾಸದಲ್ಲಿ ಆಂಜನೇಯನ ದೇವಸ್ಥಾನ್ದಲ್ಲಿ ಒಳ್ಳೆ ವಾರ ವಾರವೂ ಪೂಜೆ ಅಭಿಷೇಕ ಪ್ರಸಾದ ವಿನಿಯೋಗ ಇರುತ್ತೆ ವಾರದವರೆಲ್ಲ ಮನೆ ದೇವ್ರುಗಳಿಗೆ ಹೋಗಿ ಪೂಜೆ ಎಲ್ಲನೂ ಸಲ್ಲಿಸ್ತಾರೆ ಶ್ರಾವಣ ಮಾಸ ಮುಗಿದ ನಂತರ ಗೌರಿ ಹಬ್ಬ ಬರುತ್ತೆ ಗೌರಿ ಹಬ್ಬದಲ್ಲಿ ಹೆಣ್ಮಕ್ಕಳನ್ನೆಲ್ಲ ಕರೆದು ಹೆಣ್ಮಕ್ಕಳಿಗೆಲ್ಲ ಬಾಗಿನ ಕೊಟ್ಟು ಬಟ್ಟೆಗೆ ದುಡ್ಡುಗಳ್ನ ಕೊಟ್ಟು ಬಟ್ಟೆ ಬಳೆ ಎಲ್ಲನೂ ಕೊಟ್ಟು ಬಾಗಿನ ಕೊಟ್ಟು ಹೆಣ್ಣು ಮಕ್ಕಳನ್ನ ಕರೆದು ತುಂಬ ಉಪಚಾರ ಮಾಡ್ತಾರೆ ನಮ್ಮ ದಕ್ಷಿಣ ಭಾರತದಲ್ಲಿ ಅವು ಎಲ್ಲ ಕಡೆ ಹೊಸ ಬಟ್ಟೆಗಳನ್ನ ತೊಟ್ಟು ದೇವಸ್ಥಾನಗಳಲ್ಲಿ ಗೌರಿ ಮ ತಗೊಂಡ್ಬಂದು ಪೂಜಿಸ್ತಾರೆ ಅಲ್ಲಿ ಗೌರಿ ಪೂಜೆ ನಡೆಯುತ್ತೆ ಎಲ್ಲ ಮಕ್ಕಳು ಹೋಗಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ಗೌರಿ ದಾರಗಳನ್ನ ಕಟ್ತಾರಲ್ಲಿ ಕೈಗಳಿಗೆ ಹೆಣ್ಮಕ್ಳುಗಳಿಗೆ ಅಲ್ಲೆಲ್ಲ ಗೌರಿ ದಾರ ಕಟ್ಟಿಸ್ಕೊಂಡು ಮನೆಗೆ ಬರ್ತಾರೆ ಮಾರನೆಗೆ ಗಣಪತಿ ಹಬ್ಬ ಇರುತ್ತೆ ಗಣಪತಿನ ಪೂಜೆ ಮಾಡೋವ್ರು ಮನೆಗೆ ತಗೊಂಡ್ಬಂದು ಪೂಜಿಸ್ತಾರೆ ಪೂಜಿಸಿ ಮೂರು ದಿನ ಇಟ್ಕೊಳ್ತಾರೆ ಇಲ್ಲ ಐದು ದಿನ ಇಟ್ಕೊಳ್ತಾರೆ ಇಲ್ಲ ಬೆಳಗ್ಗೆ ತಗೊಂಡ್ಬಂದು ಸಾಯಂಕಾಲ ಪೂಜೆ ಮಾಡಿ ವಿಸರ್ಜನೆ ಮಾಡ್ತಾರೆ ವಿಸರ್ಜನೆ ವೇಳೆ ಪ್ರಸಾದ ಗುಗ್ರಿ ಗಣಪತಿಗೆ ಕಡಲೇಕಾಳ್ದು ಗುಗ್ಗರಿ ಅಂದರೆ ತುಂಬ ಇಷ್ಟ ಗುಗ್ಗರಿ ಮಾಡ್ತಾರೆ ಮೊಸರನ್ನ ಮಾಡ್ತಾರೆ ಚಿತ್ರಾನ್ನ ಮಾಡ್ತಾರೆ ದಿನಾ ನೈವೇದ್ಯನ ಇಟ್ಟು ಪೂಜೆ ಮಾಡ್ತಾರೆ ಬಿಡುವಾಗ ಏನಾದ್ರು ಪ್ರಸಾದ ವಿನಿಯೋಗ ತಗೊಂಡು ಹೋಗಿ ವಿಸರ್ಜನೆ ಮಾಡಿ ಜನಕ್ಕೆಲ್ಲ ಪ್ರಸಾದ ಕೊಟ್ಟು ಪೂಜೆ ಮುಗಿಸ್ಕೊಂಡು ಬರ್ತಾರೆ ಅದಲ್ಲದೇನೆ ದೇವಸ್ಥಾನಗಳಲ್ಲೆಲ್ಲ ದೊಡ್ಡ ದೊಡ್ಡ ಗಣಪತಿಗಳನ್ನ ತಗೊಂಡ್ಬಂದು ಪೂಜೆ ಮಾಡಿ ಎಲ್ಲರನ್ನೂ ಕರೆದು ವಾರ ದಿನ ಪೂರ್ತಿ ಬೆಳಗ್ಗೆ ಸಂಜೆಯೆಲ್ಲ ಪೂಜೆ ನಡೆಯುತ್ತೆ ಪ್ರಸಾದ ವಿನಿಯೋಗ ಇರುತ್ತೆ ಮಧ್ಯದಲ್ಲಿ ಫಂಕ್ಷನ್ ಪಾ ಇಲ್ಲ ಆರ್ಕೆಶ್ಟ್ರಾ ಥರ ಇಲ್ಲ ಬೇರೆ ಏನೇನೋ ಎಲ್ಲ ಕಾರ್ಯಕ್ರಮಗಳನ್ನ ಇಟ್ಕೊಂಡು ಇಟ್ಕೊಂಡು ಗಣಪತಿ ಪೂಜೆಯನ್ನು ಮಾಡ್ತಾರೆ ತುಂಬ ವಿಜೃಂಭಣೆಯಿಂದ ಪೂಜೆಯೆಲ್ಲ ನಡೆಯುತ್ತೆ ವಾರ ಹಿಡ್ಕೊಂಡಿರ್ತಾರೆ ಹದ್ನೈದು ದಿನ ಇಡ್ಕೊಂಡಿರ್ತಾರೆ ತಿಂಗ್ಳು ಇಟ್ಕೊಂಡಿರ್ತಾರೆ ತಿಂಗ್ಳು ಪೂರ್ತಿ ಪೂಜೆಯೆಲ್ಲ ಮಾಡಿ ಎಲ್ಲರನ್ನೂ ಕರೆದು ಅನೌನ್ಸ್ ಮಾಡ್ತಾರೆ ಅಡುಗೆ ಮಾಡಿ ಎಲ್ಲರಿಗೂ ಊಟಯೆಲ್ಲ ಬಡಿಸ್ತಾರೆ ಬಿಡೋ ದಿನ ಪ್ರಸಾದ ವಿನಿಯೋಗ ಎಲ್ಲ ಇರುತ್ತೆ ಎಲ್ಲರಿಗೂ ಪ್ರಸಾದ ವಿನಿಯೋಗ ಕೊಟ್ಟು ಮಾಡಿ ಇಲ್ಲೂ ಕೊಟ್ಟು ಅಲ್ಲೂ ವಿಸರ್ಜಿಸೋ ವಿಸರ್ಜಿಸಿ ವಿಸರ್ಜನೆ ಮಾಡಿ ಬರುವಾಗ ಅಲ್ಲೂ ಎಲ್ಲ ಜನಗಳಿಗೂ ಕೊಟ್ಟು ಭಾಳ ವಿಜೃಂಭಣೆಯಿಂದ ಗಣಪತಿ ಪೂಜೆ ನಡೆಯುತ್ತೆ ಗಣಪತಿ ಪೂಜೆ ಆದ್ಮೇಲೆ ಇನ್ನೂ ಕಾರ್ತಿಕ ಮಾಸ ಬರುತ್ತೆ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ಸೋಮವಾರ ಇಲ್ಲಿ ಶಿವನ ದೇವಸ್ಥಾನ ಇರೋದ್ರಿಂದ ದಕ್ಷಿಣ ಭಾರತ ಶ್ರೀರಂಗಪಟ್ಟಣದಲ್ಲಿ ಶಿವನ ದೇವಸ್ಥಾನ ಇರೋದರಿಂದ ವಾರ ಪು ನಾಲ್ಕು ವಾರವೂ ತುಂಬ ವಿಜೃಂಭಣೆಯಿಂದ ದೇವರ ಪೂಜೆ ನಡೆಯುತ್ತೆ ವಾರ ವಾರವೂ ಶಿವನಿಗೆ ಅಭಿಷೇಕ ಪ್ರಸಾದ ವಿನಿಯೋಗ ಇರುತ್ತೆ ತುಂಬ ಜನ ಹೊರಗಡೆಯಿಂದೆಲ್ಲ ಬಂದು ಪ್ರಸಾದ ವಿನಿಯೋಗ ಮಾಡಿ ಪ್ರಸಾದನ ತಿಂದು ವಾರ ವಾರವೂ ದೇವರ ದರ್ಶನ ಪಡೆದು ಹೋಗ್ತಾರೆ ಕಾರ್ತಿಕ ಮಾಸದಲ್ಲಿ ತುಳಸಿ ಪೂಜೆ ಇರುತ್ತೆ ತುಳಸಿ ಪೂಜೆನೂ ಅಷ್ಟೆ ನಮ್ಮ ದಕ್ಷಿಣ ಭಾರತದವರು ತುಂಬ ವಿಜೃಂಭಣೆಯಿಂದ ಪೂಜಿಸ್ತಾರೆ ತುಳಸಿ ಕಟ್ಟೆ ಹೊರಗಡೆ ಇರುತ್ತೆ ಹೊರಗಡೆಯಿಂದ ಒಳಗಡೆ ತಗೊಂಡ್ಬಂದು ತುಳಸಿ ದೇವಿಗೆ ಸೀರೆಯನ್ನು ಉಡಿಸಿ ಹಣ್ಣುಗಳನ್ನೆಲ್ಲ ಹಿಟ್ಟು ತುಳಸಿ ಗಿಡದ ಪಕ್ಕಾ ನೆಲ್ಲಿ ಗಿಡವನ್ನು ಹಿಟ್ಟು ನೆಲ್ಲಿ ಗಿಡದ ಅಲಂಕಾರ ಮಾಡಿ ಹೂವಿನಿಂದೆಲ್ಲ ಅಲಂಕಾರ ಮಾಡಿ ನೆಲ್ಲಿಕಾಯಿ ದೀಪಗಳನ್ನೆಲ್ಲ ಇಟ್ಟು ದೇವರ ಕಂಬಗಳನ್ನೆಲ್ಲ ಇಟ್ಟು ತುಂಬ ವಿಜೃಂಭಣೆಯಿಂದ ತುಳಸಿ ಹಬ್ಬವನ್ನು ಆಚರಿಸುತ್ತಾರೆ ತುಳಸಿ ಹಬ್ಬದ ದಿನಾ ಚಿತ್ರಾನ್ನ ಒಬ್ಬಟ್ಟು ಎಲ್ಲ ನೈವೇದ್ಯಕ್ಕೆ ಇಟ್ಟು ಹಾಲೆಲ್ಲವನ್ನು ನೈವೇದ್ಯಕ್ಕೆ ಇಟ್ಟು ಸಜ್ಜಿಗೆ ಮಾಡಿ ಎಲ್ಲರನ್ನೂ ಕುಂಕುಮಕ್ಕೆ ಆಹ್ವಾನ ಮಾಡಿ ಕುಂಕುಮದ ಮು ಬಂದ ಮುತ್ತೈದೆಯರಿಗೆ ಬಳೆ ಮತ್ತು ಅರಶಿಣ ಕುಂಕುಮ ಮತ್ತು ಕೋಸುಂಬರಿಯನ್ನು ಹೆಸರುಬೇಳೆಯಿಂದ ಕೋಸುಂಬರಿಯನ್ನು ಮಾಡಿ ಜನಗಳಿಗೆ ಪ್ರಸಾದ ವಿನಿಯೋಗ ಮಾಡುತ್ತಾರೆ ಅಲ್ಲದೇ ದೇವಸ್ಥಾನದಲ್ಲಿ ರಾತ್ರಿ ಎಲ್ಲ ಕಡೆ ದೇವಸ್ಥಾನದಿಂದ ಸುಮಾರು ಎಂಟು ಒಂಬತ್ತು ಬೃಂದಾವನಗಳು ಮೆರವಣಿಗೆಗೆ ಬರುತ್ತವೆ ಮೆರವಣಿಗೆಗೆ ಬಂದು ಅಲ್ಲಿ ಎಲ್ಲ ಬೀದಿಗಳಿಂದ ಎಲ್ಲ ದೇವಸ್ಥಾನಗಳಿಂದ ಬಂದು ಒಂದೆಡೆ ಸೇರಿ ಎಲ್ಲ ಬೃಂದಾವನಗಳು ಕೊನೆಯಲ್ಲಿ ಅವರವರ ದೇವಸ್ಥಾನಗಳಿಗೆ ಹೋಗುತ್ತವೆ ವಿಜೃಂಭಣೆಯಿಂದ ತುಳಸಿ ಹಬ್ಬವನ್ನು ಎಲ್ಲರೂ ಆಚರಿಸುತ್ತಾರೆ ಕಾರ್ತಿಕ ಮಾಸದಲ್ಲಿ ತುಳಸಿ ಹಬ್ಬ ಬರುತ್ತೆ ಅದಾದ ಮೇಲೆ ಶ್ರಾವಣ ಮಾಸದಲ್ಲಿ ಲಕ್ಷ್ಮೀ ಪೂಜೆ ಬರುತ್ತೆ ಲಕ್ಷ್ಮೀ ಪೂಜೆಯೂ ಹಾಗೆ ವರಮಹಾಲಕ್ಷ್ಮಿ ಹಬ್ಬ ಅಂತ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಆಚರಿಸ್ತಾರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಿರಿ ಲಕ್ಷ್ಮೀನಾ ಕಳಸ ಇಟ್ಟು ಲಕ್ಷ್ಮೀಗೆ ಅಲಂಕಾರ ಮಾಡಿ ಸೀರೆಯೆಲ್ಲ ಉಡಿಸಿ ಹಣ್ಣು ಕಜ್ಜಾಯ ಚಿಣ್ ಕರ್ಜಿಕಾಯಿ ಚಕ್ಕುಲಿ ಎಲ್ಲ ಥರದ ಹಣ್ಣುಗಳು ಇಟ್ಟು ಲಕ್ಷ್ಮೀಗೆ ಅಲಂಕಾರ ಮಾಡಿ ದುಡ್ಡೆಲ್ಲ ಇಟ್ಟು ಕಾಸೆಲ್ಲ ಹಿಟ್ಟು ಒಡವೆಗಳೆಲ್ಲ ಹಾಕಿ ತುಂಬ ವಿಜೃಂಭಣೆಯಿಂದ ಅವು ಎಲ್ಲ ಥರದ ಹೂವುಗಳನ್ನು ತಂದು ತುಂಬ ವಿಜೃಂಭಣೆಯಿಂದ ಲಕ್ಷ್ಮಿಯನ್ನು ಪೂಜಿಸಿ ಲಕ್ಷ್ಮಿಯನ್ನು ಆಹ್ವಾನ ಮಾಡುತ್ತಾರೆ ಮುತೈದೆಯರನ್ನೆಲ್ಲ ಕರೆದು ಲಕ್ಷ್ಮಿ ಪೂಜೆ ಮಾಡ್ತಾರೆ ಅವ್ರಿಗೆಲ್ಲ ಬಾಗಿನ ಕೊಡ್ತಾರೆ ಲಕ್ಷ್ಮಿ ಪೂಜೆಗೆ ಹಣ್ಣು ಹಾಲು ಎಲ್ಲ ಹಿಟ್ಟು ಬಂದವರಿಗೆ ಊಟಗಳನ್ನ ಕೊಟ್ಟು ದಕ್ಷಿಣೆ ಕೊಟ್ಟು ಕಾಯಿ ತಾಂಬೂಲ ಕೊಟ್ಟು ಲಕ್ಷ್ಮಿ ಪೂಜೆನ ತುಂಬ ವಿಜೃಂಭಣೆಯಿಂದ ಜೋರಾಗಿ ಮಾಡ್ತಾರೆ ಶ್ರಾವಣ ಶನಿವಾರದಲ್ಲಿ ಮತ್ತೆ ಕಾರ್ತಿಕ ಮಾಸದಲ್ಲಿ ದೀಪಾವಳಿ ಬರುತ್ತೆ ದೀಪಾವಳಿಯಲ್ಲಿ ಶಿವನ ದೇವಸ್ಥಾನ್ದಲ್ಲಿ ನಾಲ್ಕು ವಾರವೂ ತುಂಬ ಪೂಜೆಯೆಲ್ಲ ನಡೆಯುತ್ತೆ ಮಹದೇಶ್ವರನ ದೇವಸ್ಥಾನದಲ್ಲಿ ಜಾತ್ರೆ ಆಗುತ್ತೆ ಅಲ್ಲೂ ತೇರು ನಡೆಯುತ್ತೆ ಮಹದೇಶ್ವರನ ದೇವಸ್ಥಾನದಲ್ಲಿ ಪಂಜಿನ ಸೇವೆ ನಡೆಯುತ್ತೆ ಹುಲಿ ವಾಹನ ಉತ್ಸವ ನಡೆಯುತ್ತೆ ಊರಿನಲ್ಲಿ ಎಲ್ಲರಿಂದ ದುಡ್ಡುನೂ ಎಲ್ಲ ಎತ್ತಿ ದೇವಸ್ಥಾನಕ್ಕೆ ಹೂವಿನ ಅಲಂಕಾರ ಮಾಡಿ ವಾರ ವಾರವೂ ಪ್ರಸಾದ ಮಹದೇಶ್ವರನಿಗೆ ಅಭಿಷೇಕ ಮಾಡಿ ಪ್ರಸಾದ ವಿನಿಯೋಗವಾಗುತ್ತೆ ವಾ ದೀಪಾವಳಿ ಹ ಅಮಾವಾಸ್ಯೆಯಲ್ಲಿ ಲಕ್ಷ್ಮಿ ಪೂಜೆ ಆದಮೇಲೆ ಇಂದಿನ ದಿನ ಮಹದೇಶ್ವರನಿಗೆ ಎಣ್ಣೆ ಮಜ್ನ ಇರುತ್ತೆ ಹಾಲರವಿ ಇರುತ್ತೆ ಹಾಲರವಿಯಲ್ಲಿ ಇನ್ನೂ ಚಿಕ್ಕ ಮಕ್ಕಳು ಹತ್ತು ವರ್ಷದ ಒಳಗಿನ ಮಕ್ಕಳು ತುಂಬ ಮಕ್ಕಳು ಐವತ್ತರ ನೂರರ ತನಕ ಮಕ್ಕಳು ಇಲ್ಲಿ ನಮ್ಮ ಕಾವೇರಿ ಹೊಳೆಯಿಂದ ಮಾದಪ್ಪ ಮಹದೇಶ್ವರನ ಜಾತ್ರೆಗೆ ಹಾಲು ಹಾಲರ್ವಿಯನ್ನು ಹೊತ್ತು ದೇವರ ಪ್ರದಕ್ಷಿಣೆ ಬರ್ತಾರೆ ಊರಲ್ಲಿ ಪ್ರದಕ್ಷಿಣೆ ಬಂದು ದೇವರ ಉತ್ಸವ ಜೊತೆ ಬಂದು ಹಾಲರವಿನ ತಗೊಂಡೋಗಿ ದೇವಸ್ಥಾನದಲ್ಲಿ ಬಿಡ್ತಾರೆ ಹಾಲರವಿ ಪೂಜೆಯೆಲ್ಲ ಮುಗಿದು ಮಾರನೆಗೆ ಮೊದಲನೇ ದಿನ ಎಣ್ಣೆ ಸ್ನಾನ ಆದಮೇಲೆ ಮಾರನೆಗೆ ಹಾಲರವಿ ಆಗುತ್ತೆ ಹಾಲರ್ವಿ ಆದ ಮಾರನೆಗೆ ಪಂಜಿನ ಸೇವೆ ಆಗುತ್ತೆ ಊರಿನ ಜನರೆಲ್ಲ ಸೇರಿ ಪಂಜಿನ ಸೇವೆ ಮಾಡಿ ಮಹದೇಶ್ವರನಿಗೆ ಅಭಿಷೇಕ ಮಾಡಿ ದೇವರಿಗೆ ಅಲಂಕಾರ ಮಾಡಿ ಮಹದೇಶ್ವರನ ದರ್ಶನ ಮಾಡಿ ಮಾಡಿ ಪಡೆಯುತ್ತಾರೆ ಮಹದೇಶ್ವರನಿಗೆ ಹೂವಿನ ಅಲಂಕಾರ ಮಾಡಿ ಮಹದೇಶ್ವರನ ಹುಲಿ ವಾಹನವನ್ನು ಹೋದ ದೇಹ ದರ್ಶನಕ್ಕೆ ಹೋದ ಪಂಜಿನ ಸೇವೆ ಮಾಡಿದ ದೇವರ ದರ್ಶನ ಆದಮೇಲೆ ಹುಲಿ ವಾಹನನ ದೇವರ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕಿ ಪ್ರದಕ್ಷಿಣೆ ಮಾಡಿಸುತ್ತಾರೆ ಪ್ರದಕ್ಷಿಣೆ ಆದ ನಂತರ ಪ್ರಸಾದ ವಿನಿಯೋಗ ಇರುತ್ತೆ ಪ್ರಸಾದ ವಿನಿಯೋಗ ಮುಗಿಸ್ಕೊಂಡು ಎಲ್ಲ ಅವರವ್ರ ಮನೆಗೆ ಹೋಗ್ತಾರೆ ಮಾರನೆ ದಿನಕ್ಕೆ ಮಹದೇಶ್ವರಂದು ತೇರಿರುತ್ತೆ ಮಹದೇಶ್ವರನ ತೇರನ್ನ ವಿ ಊರಿನ ಜನಗಳೆಲ್ಲ ಸೇರಿ ವಿಜೃಂಭಣೆಯಿಂದ ಎಳಿತಾರೆ ವಿಜೃಂಭಣೆಯಿಂದ ಎಳೆದ ಮೇಲೆ ಕಾರ್ತಿಕ ಮಾಸದ ದೀಪಾವಳಿ ಹಬ್ಬದ ಉತ್ಸವ ಮುಗಿಯುತ್ತೆ ದೀಪಾವಳಿ ಆದ ಮೇಲೆ ಇನ್ನೂ ಕೊನೆಯದಾಗಿ ನವಂಬರಲ್ಲಿ ದೀಪಾವಳಿ ಮುಗಿದ್ರೆ ಷಷ್ಠಿ ಇರುತ್ತೆ ಷಷ್ಠಿಯಲ್ಲಿ ನಾಗ ಪಂಚಮಿ ಮಾಡ್ತಾರೆ ನಾಗ ಪಂಚಮಿಲಿ ಎಲ್ಲ ಹೋಗಿ ಮನೆಯವರೆಲ್ಲ ಹೋಗಿ ಹುತ್ತಕ್ಕೆ ಹಾಲು ತುಪ್ಪವನ್ನು ಎರೆದು ಹಾಲು ತುಪ್ಪದ ಪೂಜೆ ಹಣ್ಣು ಅಭಿಷೇಕ ಎಲ್ಲ ಮಾಡಿ ನಾಗ ಪಂಚಮಿ ಥರ ಷಷ್ಠಿ ಪೂಜೆಯನ್ನು ಮುಗಿಸ್ಕೊಂಡ್ಬರ್ತಾರೆ ಷಷ್ಠಿ ಮುಗಿಯೋ ತನಕ ನಮ್ಮ ದಕ್ಷಿಣ ಭಾರತದಲ್ಲಿ ಕಾರ್ತಿಕ ಮಾಸದಲ್ಲಿ ನಾನ್ ವೆಜ್ ಏನು ಉಪಯೋಗಿಸುವುದಿಲ್ಲ ಸೃಷ್ಟಿ ಆದ ಎರ್ಡ್ರ್ಡು ದಿನಕ್ಕೆ ನಾನ್ ವೆಜ್ನ ಮಾಡ್ತಾರೆ ಹಾಗಾಗಿ ಸೃಷ್ಟಿ ಪೂಜೆ ಆಗುತ್ತೆ ಸೃಷ್ಟಿ ಪೂಜೆ ಮುಗಿದಮೇಲೆ ಇನ್ನು ಡಿಸೆಂಬರ್ನಲ್ಲಿ ಕ್ರಿಸ್ಮಸ್ ಇರುತ್ತೆ ಕ್ರಿಸ್ಮಸ್ಸಲ್ಲಿ ನಮ್ಮಲ್ಲಿ ಯಾರು ಅಷ್ಟು ಆಚರಿಸುವುದಿಲ್ಲ ಕ್ರಿಶ್ಚಿಯನ್ಗಳು ಚರ್ಚಿದೆ ಚರ್ಚ್ಗೆ ಹೋಗ್ಬಿಟ್ಟು ಅಲ್ಲಿ ಪೂಜೆಯೆಲ್ಲ ಸಲ್ಲಿಸ್ತಾರವರು ಪೂಜೆಯೆಲ್ಲ ಸಲ್ಲಿಸಿ ಅಲ್ಲೆಲ್ಲ ಕೇಕ್ ಕಟ್ ಮಾಡಿ ಕ್ರಿಶ್ಚಿಯನ್ ಪೂಜೆನ ಅವ್ರು ಮಾಡ್ಕೊಳ್ತಾರೆ ನಮ್ಮಲ್ಲಿ ಇನ್ನೂ ಡಿಸೆಂಬರಲ್ಲಿ ಯಾವ ಹಬ್ಬಗಳು ಇರುವುದಿಲ್ಲ ಮಾಮುಲಿ ವರ್ಷ ಪೂರ್ತಿ ಇದೇ ರೀತಿ ಹಬ್ಬಗಳನ್ನೆಲ್ಲ ಆಚರ್ಸ್ಕೊಂಡು ಆಚರಿಸ್ಕೊಂಡು ತುಂಬ ವರ್ಷವಿಡಿ ಹಬ್ಬದಲ್ಲೇ ಜನಗಳನ್ನೆಲ್ಲ ಕರೆದು ದೇವಸ್ಥಾನಗಳಿಗೆಲ್ಲ ಹೋಗಿ ತುಂಬ ವಿಜೃಂಭಣೆಯಿಂದ ವರ್ಷಪೂರ್ತಿ ನಡೆಯುವ ಹಬ್ಬಗಳು ಜಾತ್ರೆಗಳು ದೇವರ ದರ್ಶನಗಳನ್ನ ನಮ್ಮ ಹಿಂದೂ ಜನಾಂಗದವರು ತುಂಬ ವಿಜೃಂಭಣೆಯಿಂದ ತುಂಬ ಖುಷಿಯಾಗಿ ಎಲ್ಲನೂ ಮುಗಸಿ ವರ್ಷಪೂರ್ತಿ ಖುಷಿಯಾಗಿರ್ತಾರೆ ಇದೇ ನಮ್ಮ ಹಿಂದು ಜನಾಂಗದ ಪೂಜೆ ಪುನಸ್ಕಾರ ಹಬ್ಬ ಹರಿದಿನಗಳ ದಿನಗಳು ಮುಗಿಯುತ್ತಾ ವರ್ಷವಿಡಿ ಕಾಲ ಕಳೆಯುತ್ತೇವೆ ಇದೇ ನಮ್ಮ ವೃತ್ತಿ ಹ್ಞೂ